ಭಾರತದಲ್ಲಿ ಮನೋರಂಜನೆಯನ್ನು ಹುಟ್ಟಾಕ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಆದರೆ ಮೊದಲಿಗೆ ಸ್ಟಾರ್ಟ್ ಆಗಿದ್ದು ನೀತಿ ಪಾಠಗಳು ಹೇಳಿಕೊಂಡು ನೀತಿ ಪಾಠಗಳಿಂದ ಶುರುವಾಗಿದ್ದು ಹಾಗೆ ನಾಟಕಕ್ಕೆ ಬದಲಾವಣೆ ಆಯಿತು ನಾಟಕದಲ್ಲಿ ಪಾತ್ರಾನ ನಿರ್ವಹಿಸಲು ಎಲ್ಲರೂ ತುಂಬ ಇಷ್ಟಪಡ್ತಿದ್ದರು ಹಾಗೆ ಅದರಿಂದ ತುಂಬಾ ಕಂಪ್ನಿಗಳು ಕೂಡ ಸ್ಟಾರ್ಟ್ ಆಯಿತು ಎಲ್ಲ ನಾಟಕದಲ್ಲೂ ಒಂದೊಂದು ನೀತಿ ಇರ್ತಾ ಇತ್ತು ಹಾಗೆ ಆ ಕಾರ್ಯಕ್ರಮ ಮುಂದುವರೀತ ಹೋಗಿ ಚಿತ್ರಗಳಾಗಿ ಮೂಡಿಬರೋದಕ್ಕೆ ಸ್ಟಾರ್ಟ್ ಆದವು ಎಲ್ಲ ಚಿತ್ರಗಳು ಜನರು ಅಡಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆದರು ಚಿತ್ರಗಳಲ್ಲಿನ ಭಾಷೆ ಹಾಗೂ ಅವರ ಬೆಹೆವಿಯರನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋಕೆ ಸ್ಟಾರ್ಟ್ ಮಾಡಿದರು ಈಗೀಗ ತುಂಬಾ ಫೇಮಸ್ ಆಗಿರೋಂಥ ಎಂಟರ್ಟೈನ್ಮೆಂಟ್ಸ್ ಯಾವ್ಯಾವು ಅಂತಂದರೆ ಸಿನಿಮಾಗಳು ಸೀರಿಯಲ್ಸ್ ಡ್ಯಾನ್ಸ್ ಷೋಸ್ ಹಾಗೆ ಕಾಮಿಡಿ ಷೋಸ್ ಸೀರಿಯಲ್ಸ್ ಅನ್ನೋದು ಈಗ ಎಲ್ಲರ ಲೈಫಲ್ಲೂ ಅದೊಂದು ಪಾರ್ಟ್ ಆಗಿ ಮಾರುಪಟ್ಟಿದೆ ಯಾಕೆ ಅಂತಂದರೆ ಎಲ್ಲರ ಮನೇಲಿರೊ ಗೃಹಿಣಿಯರು ಬೆಳಗ್ಗಿಂದ ಕೆಲಸ ಮಾಡಿ ತುಂಬಾ ಸುಸ್ತಾಗಿರ್ತಾರೆ ಅವರ ರಿಲ್ಯಾಕ್ಸೆಷನ್ಗೋಸ್ಕರ ಸಂಜೆ ಮೇಲೆ ಹಾಗೂ ಅವರಿಗೆ ಬೇಕಾದಾಗ ಸೀರಿಯಲ್ಸ್ಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದಿನ ನಾಟಕದಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ಸೀರಿಯಲ್ಸ್ವರ್ಗು ಬಂದು ನಿಂತಿದೆ ಹಾಗೆ ಇದರಿಂದ ಎಲ್ಲರಲ್ಲೂ ಒಂದು ಮಂದಹಾಸ ಮೂಡಿದೆ ಹಾಗೂ ಅವರ ಟೈಮ್ ಪಾಸ್ ಕೂಡ ಚೆನ್ನಾಗಾಗತ್ತೆ ಇದರಿಂದ ಅವರಿಗೆ ನೆಮ್ಮದಿ ಸಿಗತ್ತೆ ಅವರ ಒತ್ತಡ ಕಮ್ಮಿಯಾಗತ್ತೆ ಹಾಗೂ ಅವರ ಮನಸ್ಸಿಗೆ ಸಮಾಧಾನ ಸಿಗತ್ತೆ ಕೆಲವೊಂದು ಷೋಸನ್ನ ನೋಡೋದ್ರಿಂದ ಅವರಿಗೆ ಖುಷಿಯಾಗತ್ತೆ ಕೆಲವೊಬ್ಬರಿಗೆ ಇನ್ಸ್ಪೈರ್ ಆಗತ್ತೆ ಇದನ್ನು ಕೆಲವೊಬ್ಬರು ಅವರ ಲೈಫಲ್ಲಿ ಕೂಡ ಅಳವಡ್ಸ್ಕೊಳೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಅವ್ರನ್ನು ನೋಡಿ ರೋಲ್ ಮಾಡಲ್ಸ್ ಆಗಿ ಕೂಡ ಇಟ್ಕೊಂಡಿದ್ದಾರೆ ಹಾಗೆ ಸಾಧನೆ ಮಾಡಿರೋರು ಭಾರತದಲ್ಲಿ ತುಂಬ ಜನ ಇದ್ದಾರೆ